ನಾನು ಯಾವಾಗಲೂ ಒಂಥರ ಖುಷಿ ಖುಷಿಯಾಗಿರಬೇಕು ಅಂತ ಅಂದು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ನನಗೆ ಇಂಟ್ರೆಸ್ಟ್ ಬರುವಂತಂದು ಖುಷಿ ಪಡುವಂಥ ಕೆಲಸ ಮಾಡ್ತೀನಿ ನಾನು ಯಾವಾಗಲೂ ನಮ್ಮ ಅಪ್ಪ ಅಮ್ಮನಿಗೆ ಹೆಣ್ಮಗಳಾಗಿ ಲಾಸ್ಟ್ನೇ ಮಗಳಾಗಿ ಹುಟ್ಟಿದರೂ ಕೂಡ ನನಗೆ ಯಾವತ್ತೂನು ಬೇಜಾರು ಮಾಡಿಲ್ಲ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಚೆನ್ನಾಗಿ ಕೆಲಸ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ನನಗೆ ಅನ್ನೋದೊಂದು ಮನಸ್ಸಿನಾಗ ಭಾಳ ಇತ್ತು ನಾನು ಮೂರನೇ ಕ್ಲಾಸಿದ್ದಾಗ ಎಲ್ಲ ನಮ್ಮ ಪಕ್ಕಕ್ಕೊಂದು ಫ್ರೆಂಡ್ಸ್ ಗಿಂಡ್ಸ್ ಎಲ್ಲರೂ ಕುತ್ಕಂಡಿದ್ದರೆ ಮೆತಮೆಟಿಕ್ಸ್ನಾಗ ನಾನು ಕೆಲಸ ಮಾ ಅವರು ಹೇಳ್ತಿದ್ರು ನೀನು ಏನಾದರೂ ಎಲ್ಲ ಅವ್ರಿಗೆ ಮಗ್ಗಿಗಳು ಏನೂ ಬರ್ತಿರಲಿಲ್ಲ ಸರಿಗೆ ಅವಾಗ ಹೇಳ್ಕೊಡ್ತಿದ್ದೆ ಏನೋ ಒಂಥರ ಖುಷಿ ಅನಿಸುತ್ತೆ ಆ ಕೆಲಸ ಈ ಥರ ಮಾಡ್ತೀನಲ್ಲ ಮಾಡಿದಾಗ ನನಗೆಷ್ಟು ಹೆಮ್ಮೆ ಅನ್ನಿಸ್ತಿತ್ತ ಆಮೇಲೆ ಹಾಡು ಹೇಳ್ತಿದ್ದೆ ಹಾಡು ಹೇಳೋದೊಂದು ಅಭ್ಯಾಸ ನನಗೆ ನಾನು ಹಾಡು ಹೇಳಿದಾಗ ನಾನು ಶಾಲೆ ಗೌರವ ತೊಗೊಂಡ್ಬರ್ತಿದ್ದೆ ನಾನು ಈ ಥರ ಚೆನ್ನಾಗಿ ಹಾಡು ಹೇಳ್ತಾಳಲ್ಲ ಈ ಶಾಲೆಗೆ ಓದ್ತಾಳಲ್ಲ ಅಂದಾಗ ನನಗೆಷ್ಟು ಖುಷಿ ಅನಿಸುತ್ತೆ ಮತ್ತು ಅದು ಪ್ರತಿಭಾ ಕಾರಂಜಿ ಅಂತ ಬಂದಾಗ ನನಗೆ ಎಲ್ಲಿಲ್ಲದ ಖುಷಿ ನನಗೆ ಹಾಡಬೇಕು ಆಮೇಲೆ ಡ್ಯಾನ್ಸ್ ಮಾಡಬೇಕು ಒಂದೇನು ನಮ್ಮ ಮೇಡಮ್ ಅವರೆಲ್ಲರೂ ಹೇಳ್ತಿದ್ರು ನೀ ಹಾಡ್ತೀಯಲ್ಲ ಡ್ಯಾನ್ಸ್ ಮಾಡ್ತೀಯಲ್ಲ ಮಾಡು ಚೆನ್ನಾಗಿ ಅನಿಸುತ್ತೆ ನಮ್ಮ ಶಾಲೆಯಿಂದ ಹೇಳು ಅಂತೇಳ್ತಿದ್ದರು ಆಮೇಲೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಅಲ್ಲೆಲ್ಲ ಚಿಗುರು ಕಾರ್ಯಕ್ರಮ ಅಂತೇಳಿ ನಮ್ಮ ಸ್ಕೂಲ್ನಾಗ ಬಂತು ಎಲ್ಲನೂ ಪೇಂಟಿಂಗ್ ಮಾಡೋದು ಹಾಡು ಹೇಳೋದು ನಾಟಕ ಮಾಡೋದು ಆ ಥರಯೆಲ್ಲ ಹೇಳಿದ್ರು ನಾನು ಫಸ್ಟು ಎಲ್ಲ ಹಿಂಜರಿತಿದ್ದೆ ಏನು ಮಾಡಬೇಕು ಭಯ ಅನಸ್ತಿತ್ತು ಅವಾಗೆಲ್ಲ ಒಬ್ಬರು ಮೇಡಮ್ ಅವರು ಸರ್ಸ್ ಬಂದರು ಎಲ್ಲನೂ ಥರದ್ದು ಹೇಳ್ಕೊಡ್ತಿದ್ದರು ಭಯ ಅಂತಕ್ಕದ್ದು ಹೋಗಲಾಡ್ಸಿದ್ರು ಅವ್ರು ನಮ್ಮಲ್ಲಿ ಚೆನ್ನಾಗಿ ನೀನು ಮಾಡ್ತೀಯಲ್ಲ ಹಾಡೇಳು ಒಂದು ಹಾಡಿಗೆ ಫಸ್ಟ್ ಒಂದು ಹಾ ಹಾಡಿಗ್ ಸೇರಿದೆ ಆಮೇಲೆ ಆಮೇಲೆ ಇನ್ನೊಂದು ಹಾಡು ಹೇಳಿದೆ ಆಮೇಲೆ ಇನ್ನೊಂದು ಹೇಳಿದೆ ಅದೇ ಥರನೇ ಎಂಟು ಹಾಡಿಗೆ ಸೇರಿಕೊಂಡೆ ನಾನು ನನಗೆಷ್ಟು ಸಂತೋಷ ಅಯಿತಂದ್ರೆ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳ್ತಿದ್ದೆ ನಾನು ಇವತ್ತು ಎಂಟು ಹಾಡಿಗೆ ಸೇರ್ಕಂಡೀನಿ ಆಮೇಲೆ ಒಂದು ನಾಟಕ ಮಾಡ್ತಿದ್ದೆ ನಾಟಕದಾಗ ನನ್ನ ಪಾತ್ರ ಬಳ್ಳಿ ಪಾತ್ರ ಬಂತು ನನಗೆಷ್ಟು ಹೆಮ್ಮೆಯ ವಿಷಯ ಅನ್ಸತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮಗೆಲ್ಲ ಹೇಳ್ತಿದ್ರು ನನ್ನ ಮಗಳು ಎಂಟು ಹಾಡು ಹಾಡ್ತಾಳಂತೆ ಒಂದು ನಾಟಕ ಮಾಡ್ತಾಳಂತೆ ಹೋಗೊಂಬರು ಪ್ರೋಗ್ರಾಮಿಗೆಲ್ಲ ಅಂತೇಳಿ ನಮ್ಮ ಅಪ್ಪ ಅಮ್ಮ ಎಲ್ರು ಕರ್ಕಂಬಂದಾಗ ಸಂಜೆಗೆ ಆರು ಗಂಟೆಗಿತ್ತು ಆ ಪ್ರೋಗ್ರಾಮೆಲ್ಲ ನಾನು ಆವಾಗೆಲ್ಲ ಹಾಡು ಹೇಳಕ್ಕೆ ಒಂದೊಂದೇ ಹಾಡು ಹೇಳಕ್ಕೆ ಬಂದಾಗ ನಿನ್ನ ಮಗಳು ಏನಪ್ಪ ಏನು ಸಾಧನೆ ಮಾಡ್ಬಿಟ್ಟಾಳೆ ನಿನಗೆ ಒಂಥರ ಪ್ರತಿ ಒಂದು ತಂದೆ ತಾಯಿ ನೋಡಿದ್ರೆ ಕಲಿತಿಲ್ಲ ಏನಿಲ್ಲ ಆದರೂ ಇಷ್ಟು ಹಾಡು ಹೇಳ್ತಾಳೆ ಹಾಡು ಧ್ವನಿ ಚೆನ್ನಾಗೈತಿ ಅಂತಂದು ನಮ್ಮ ಅಪ್ಪಾಗ ಹೇಳಬೇಕಾದ್ರ್ ನಮ್ಮ ಅಪ್ಪ ಮನಿಗೆ ಬಂದು ಹೇಳಿದ ನೀ ಚಂದ ಹಾಡಿದೆ ಅಂತೆ ಹಾಗೆ ಹೀಗೆ ಅಂತಂದು ಆಮೇಲೆ ಬೆಂಗಳೂರಿಂದ ಸರ್ಸ್ ಮೇಡಮ್ ಅವ್ರು ಬಂದಾಗ ಅವರೆಲ್ಲಾರೂ ನಮಗೆ ಈ ಪುಟ್ಟ ಹುಡುಗಿ ಹತ್ರ ಎಷ್ಟು ಟ್ಯಾಲೆಂಟ್ ಐತಿ ನೀವು ಭಾಳ ಚಂದ ಹೇಳಿಕೊಟ್ರಿ ಪದೇ ಪದೇ ಈ ಸ್ಟೇಜ್ ಮೇಲೆ ಈಕೆ ಬಂದಾಗ ನಮಗೆ ಎಷ್ಟು ಹಾಡು ಹೇಳೋ ಸಾಮರ್ಥ್ಯ ಇರ್ಬೋದು ಈಕೆಗೆ ಒಂದು ದಿನಕ್ಕೆ ಎಂಟು ಹಾಡ್ ಹೇಳಿದ್ಳು ಒಂದು ನಾಟ್ಕದ ಡೈಲಾಗ್ ಹೇಳಿದ್ಲು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅನ್ನೋದು ನಮ್ಗೆ ಒಟ್ಟು ಅಚೀವ್ಮೆಂಟ್ ಮಾಡ್ಬೇಕು ಏನೋ ಒಂದು ಮಾಡಬೇಕು ನಾನು ಹಿಂಜರಿಬಾರ್ದು ಅನ್ನೋದೊಂದು ನನಗಿತ್ತು ಆಮೇಲೆ ಹ್ಞೂ ನನಗೆ ಮದುವೆ ಸ್ಕೂಲ್ ಬೇಗ ಮದುವೆ ಮಾಡಿ ಕೊಟ್ಟುಬಿಟ್ರು ಮದುವೆ ಮಾಡಿದ್ರೂನು ಏನೂ ಆಗಲ್ಲಂತ ಕೂತ್ಕೊಂಡರೆ ನನಗೆ ತುಂಬ ಕಷ್ಟ ಅನ್ಸ್ತಿತ್ತು ಅದಕ್ಕೆ ನಾನು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅಂತೇಳಿ ಗಂಡನ ಮನೆಗೆ ಬಂದಮೇಲೂ ಕೂಡ ನಾನು ಸ್ಕೂಲ ಹತ್ರ ಹೋ ಸ್ಕೂಲಲ್ಲಿ ಹೋಗಿ ಏನಾದರೂ ಮಾಡಬೇಕು ಅಂತ ಮಕ್ಕಳಿಗೆ ಪಾಠ ಹೇಳ್ ಕೊಡೋದು ನನಗೆ ದುಡ್ಡು ಬೇಡ ಅವರು ಕಲಿತ್ರೆ ಸಾಕು ಅನ್ನೋದು ನನಗೆ ನನ್ನ ಹತ್ರ ಮನಸ್ನಾಗ ಕು ಇದಿತ್ತು ಅದಕ್ಕೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಿನಿ ನಮ್ಮ ಸರ್ಸ್ ಎಲ್ಲ ಹೇಳ್ತಿದ್ರು ನೋಡಿ ಇವರೆಲ್ಲ ಫೀಸ್ ತೊಗೊಳಲ್ಲ ಆದರೂ ಮಕ್ಕಳು ಕಲಿಲಿಲ್ಲಾಂದರೆ ಒಂದು ಹಳ್ಳಿಯಾಗಲ್ಲ ಕಲಿಯಲಿ ಅನ್ನೋದು ಎಷ್ಟು ಕು ಐತಿ ಇವರಿಗೆ ಇದ್ದರೆ ಈ ಥರ ಇರಬೇಕು ಅಂತೇಳಿ ಆಮೇಲೆ ನಾನು ಗುಂಪು ಒಳಗೆಲ್ಲ ಕೆಲಸ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇತ್ತು ನಾನು ಒಟ್ಟು ನಾನು ಹೊಲ್ದಾಗ್ ಕೆಲಸ ಮಾಡಿದ್ರೂನು ಮುಂದೆ ಏನಾದರೂ ಮಾಡಬೇಕಲ್ಲ ನಂಗೆ ಕೆಲಸ ಮಾಡಬೇಕು ಎಲ್ಲರೂ ಮಾಡ್ತಾರೆ ನಾನು ಯಾಕೆ ಹಿಂಜರಿಬೇಕು ಮಾಡ್ಬೇಕು ಅನ್ನೋ ಆಸಕ್ತಿ ಭಾಳ ಇತ್ತು ನನಗೆ ಅದಕ್ಕೆ ನಾನು ಇದು ಹೆಣ್ಣುಮಕ್ಳು ಸ್ವಸಹಾಯ ಗುಂಪು ಅವರು ಎಲ್ಲ ಮನ್ಯಾಗ ಮಾತಾಡ್ಕಂತಿದ್ದರು ಈಕೆಗೆ ಏನು ಮಾಡ್ತಾಳೆ ಹಂಗೆ ಹಿಂಗೆ ಹೊಲ್ದಾಗೆಲ್ಲ ಕೆಲ್ಸಕ್ಕೆ ಹೋದಾಗ ಅವರೆಲ್ಲ ಹೀಯಾಳ್ಸೋವ್ರು ಈಕೆ ಕೈಲಿ ಏನಾಗುತ್ತೆ ಹಾಗೆ ಹೀಗೆ ಅಂತೇಳಿ ನಾನು ಅಂದೇ ನನ್ನ ಕೈಯಲ್ಲಾಗಲ್ಲ ಅಂತ ಅನ್ನಕ್ಕೋಗಬೇಡ ನಾನು ಮಾಡಿದರೆ ಸಾಧನೆ ಬೇಜಾನ್ ಮಾಡ್ತೀನಿ ಬಟ್ ಮುಂದುರ್ಯಲ್ಲ ಹರ್ದ್ರೆ ಮಾತ್ರ ನಿಲ್ಲಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ನನಿಗ್ಯಾಕೆ ಆಗಲ್ಲ ಈಗ ಚಾಲೆಂಜಾ ಅಂತೇಳಿ ನಾನೊಂದು ಚಾಲೆಂಜ್ ರೂಪದಲ್ಲಿ ನಮ್ಮ ಮನೆಯವ್ರ್ಗೆ ಒಪ್ಪಿಸಿ ನಾನು ಸ್ವಸಹಾಯ ಗುಂಪನ್ನ ರೆಡಿ ಮಾಡಿ ಎಂಟು ಸಂಘ ಮಾಡಿ ಆ ಸಂಘ ಮಾಡಿ ಪ್ರತಿ ತಿಂಗಳೂನೂ ಅವ್ರ ಮನೆಲಿ ಬರ್ಕಳಕ್ ಹೋಗಿ ಎಲ್ಲ ಮಾಡಿದಾಗ ಅವ್ರಿಗೆ ಅವ್ರ ಎದುರಿಗೆ ನನಗೆ ಒಂಥರ ಹೆಮ್ಮೆ ಅನ್ಸತ್ತೆ ಅವ್ರ ಜೋ ಅವ್ರ ಮುಂದೆ ಹೋಗುವಾಗ ಸಾಧನೆ ಇಲ್ಲ ಈಕಿಗೆ ಈಕೆ ಏನು ಮಾಡ್ತಾಳೆ ಅಂತಂದಾಗ ಹೆಣ್ಣು ಮಕ್ಳು ಎಲ್ಲನು ಮಾಡ್ಬೋದು ಹಂಗೆ ಅದೇ ರೀತಿ ನಾನೂ ಮಾಡ್ಬೋದಲ್ಲ ಅಂತೇಳಿ ಮಾಡಿದೆ ಅಲ್ಲಿ ಓ ಎಲ್ಲ ಕೆ ಗದ್ದೆಗೆಲ್ಲ ಕೆಲಸ ಮಾಡುವಾಗ ಅಂತಿದ್ದರು ಆದರೂ ಮಾಡ್ತಿಯಲ್ಲ ಎಲ್ಲ ಕೆಲಸನೂ ಮಾಡ್ತೀಯಲ್ಲ ನೀನು ಹೊಲ ಮನೆ ಕೆಲಸ ಮಾಡ್ತಿದ್ದಿ ಇವಾಗ ನಿನಗೆ ನೌಕರಿ ಬಂದಂಗೆ ಬಂದೈತಿ ನೌಕ್ರಿನೂ ಮಾಡ್ತೀಯಂತ ಅವರಂದಾಗ ಎಲ್ಲ ಎಲ್ಲ ಕೆಲಸ ಮಾಡಬೇಕು ಒಂದರಾಗ ಅಂತ ನಂಗೆ ಯಾಕಂದರೆ ಕಾಲ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಏನೋ ಹೊಸದ್ ಹೊಸದು ಕಲಿತು ನಾ ಸಾ ಅದರಲ್ಲಿ ಸ್ಪೂರ್ತಿ ತುಂಬಿ ನನ್ನ ಕಲಿಸ್ತಾರಲ್ಲ ನಮ್ಮ ಮನೆಲ್ಲಿ ನಾನು ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು ಮಾಡಿದೆ ಆಮೇಲೆ ಸಂಜೆಯೂ ಆಮೇಲೆ ದನ ಕರುಗಳನ್ನು ನಾವು ಒಂಥರಾ ಖುಷಿ ನಾನು ಟ್ರೈನಿಂಗ್ ಹೋದಾಗ ಅವರೆಲ್ಲ ಹೇಳುತ್ತಿದ್ದರಲ್ಲ ನನಗಿದು ಪುಣ್ಯದ ಕೆಲಸ ಅಂದಾಗ ನನಗೇನು ಒಂದು ಸಾಧನೆ ಮಾಡಿದ್ದೀನಿ ನನ್ನ ಜೀವನ್ದಾಗ ನಾನು ಕ್ವಾಲಿಫಿಕೇಷನ್ ಕಡಿಮೆ ಆಯಿತು ಇನ್ನೂ ಓದಬೇಕಿತ್ತು ಆದರೆ ಬೇಗ ಮದುವೆ ಮಾಡಿಕೊಟ್ರಲ್ಲ ಅನ್ನೋದೊಂದು ಬೇಜಾರಿತ್ತು ಆದರೂ ಸ್ವಲ್ಪ ನಾನು ಓದಿದರೂ ಕೂಡ ಎಷ್ಟು ಒಳ್ಳೆಯ ಕೆಲಸ ಸಿಕ್ಕಿತು ನನಗೆ ಪುಣ್ಯದ ಕೆಲಸ ಸಿಕ್ಕಿತು ಅದರಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ನನಗೆ ಭಾಳ ಮನಸ್ಸಿನಲ್ಲಿ ಉಳ್ಕೊಂತು ಅದಕ್ಕೊಂದು ಹುಷಾರಿಲ್ಲಾಂದರೆ ಡಾಕ್ಟ್ರಗೆ ಫೋನ್ ಮಾಡಿ ಅದಕ್ಕೇನು ಸೊಲ್ಯೂಶನ್ ಬೇಕು ಎಲ್ಲ ಕೇಳಿದ ತಕ್ಷಣ ನಾನು ಅವಾಗ ಅವರು ಹುಷಾರಾದ್ಮೇಲೆ ನಾನು ಒಂದು ಏನೋ ಸಾಧನೆ ಮಾಡ್ಬೇಕು ಸಖತ್ತು ಸಖತ್ತು ಖುಷಿ ಅನಿಸ್ತಿತ್ತು ಅದು ಚೆನ್ನಾಗಿ ಮೇದಾಗ ಚೆನ್ನಾಗಿ ಓಡಾಡುವಾಗ ನಾನು ಈ ಕೆಲಸನ ಈ ಗುರಿ ಮುಟ್ಟೋವರ್ಗೆ ಮಾಡಿದೆನಲ್ಲ ಎಲ್ಲ ಅಂತ ಅನಿಸ್ತಿತ್ತು ಆಮೇಲೆ ನಮ್ಮ ಎಮ್ ಬಿ ಕೆ ಅವರು ನನಗೆ ಸಪೋರ್ಟ್ ಮಾಡಿದರು ಮಾಡವ್ವ ನೀನು ಮಾಡ್ತೀಯ ಯಾಕೆ ಹಿಂದುಳಿತೀಯ ಅದರಾಗ ಹಳ್ಳಿಯಾಗಲ್ಲ ಯಾರೂ ಮಾಡಕ್ಕೆ ಹಿಂಜರಿಯಕತ್ತಿಲ್ಲ ನೀ ಹಿಂಜರಿಯಕತ್ತರೆ ನೀನು ಮಾಡ್ತೀಯಲ್ಲ ಮಾಡು ಅಂತಂದು ಹೇಳ್ತಿದ್ದರು ಆಮೇಲೆ ನನ್ನ ನಮ್ಮ ಮನೆಯವ್ರು ಕೂಡ ಸಪೋರ್ಟ್ ಮಾಡ್ಯಾರೆ ನನಗೆ ಎಷ್ಟು ಸಪೋರ್ಟ್ ಮಾಡಿದರು ಅಂದರೆ ನಾನು ಎಲ್ಲೇ ಹೋದ್ರುನು ನನಗೆ ಸುಮ್ಮನೆ ಮಾಮೂಲಿ ಹೆಣ್ಮಗಳು ಅಂತ ಅನ್ಕೊಂತಿದ್ದರು ಇವಾಗ ನನಗೆ ಡಾಕ್ಟ್ರ್ ಪದವಿ ಅಂತ ಹೇಳ್ತಾರಲ್ಲ ಅಂಗತೆ ನನಗೇನೋ ಡಾಕ್ಟ್ರು ಹೊಂಟ್ರು ದನದ ಡಾಕ್ಟ್ರ್ ಹೊಂಟ್ರು ಅಂತಂದಾಗ ನನಗೆ ಏನೋ ಒಂಥರ ಖುಷಿ ಅನ್ಸಿತ್ತು ಈಗ ಹಳ್ಳಿಯಾಗ ನಾನು ಐದಳ್ಳಿ ಅಡ್ಡಾಡುವಾಗಂತುನು ನನಗೆ ತುಂಬ ಖುಷಿ ಅನಿಸುತ್ತೆ ನನಗೆ ಆಮೇಲೆ ಆ ಕೆಲಸ ಮಾಡಿ ನಾನು ನಮ್ಮ ಊರಲ್ಲಿ ಈ ಥರ ಅಕಿ ಆಗಲ್ಲ ಅಂದಾಕೆ ಮುಂದೆ ನಾನು ಅಡ್ಡಾಡ್ತಿರ್ಬೇಕಾದ್ರೆ ಎಷ್ಟು ಹೆಮ್ಮೆ ಅನಿಸುತ್ತೆ ನನಗೆ ನಾನು ಈ ಥರ ಕೆಲಸ ಮಾಡ್ತೀನಲ್ಲ ಅಂತ ನಮ್ಮ ಫ್ರೆಂಡ್ಸೆಲ್ಲ ಹೇಳವ್ರು ಫೋನ್ ಮಾಡಿ ಏ ಏನು ಕೆಲಸ ಮಾಡ್ತೀ ಏನಿಲ್ಲ ಫೋಟೋದೆಲ್ಲ ಸ್ಟೇಟಸ್ ಹಾಕಿದಾಗ ಏ ಏನು ಕೆಲಸ ಮಾಡ್ತಿಲೇ ನೀನು ಅಲ್ಲಿ ದಿನಾಲೂ ಗದ್ದೆ ಕೆಲಸಕ್ಕೋಗ್ತಿದಿಯಲ್ಲ ಏನು ಕೆಲಸ ಮಾಡ್ತಿ ಅಂದಾಗ ಈ ಥರ ಕೆಲಸ ಮಾಡ್ತಿ ಆದರೂ ಒಂದು ಕುರಿ ಮುಟ್ಲಿ ಮುಟ್ಟೆ ಮುಟ್ಟುದೆಲ್ಲ ಆಗಿರ್ಬೋದು ನಿನ್ನಂಥ ಹೆಣ್ಣು ಏನು ಆಗಲ್ಲ ನಾನು ಬೇಗ ಮದುವೆ ಮಾಡಿಕೊಟ್ರು ಅನ್ನೋ ಟೈಮ್ನಾಗೇ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಿ ಅದು ಹೆಂಗ್ ಮಾಡ್ತಿ ನೀನು ಹೊಲ್ದಾಗ್ ಗದ್ದೆ ಒಳಗೆ ಕೆಲಸ ಬಂದರೆ ಅದನ್ನು ಮಾಡ್ತಿ ಇದನ್ನು ಮಾಡ್ತೀಯ ಅದಕ್ಕೆ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿತ್ತಪ್ಪ ಅಂದರೆ ಯಾವುದೇ ಕೆಲಸ ಆಯಿತು ಮಾಡೇ ಮಾಡ್ತೀವಿ ನಾವು ಗುರಿ ಮುಟ್ಟೋವರೆಗೂ ಮಾಡಲೇ ಬೇಕಲ್ಲ ಹಂಗಾಗಿ ಖುಷಿ ಅನ್ಸುತ್ತೆ ಇದು ಆಮೇಲೆ ಇನ್ನೊಂದು ಕೆಲಸ ನಾನು ಯಾವ ಮಕ್ಕಳು ಶಾಲೆ ಬಿಟ್ಟವ್ರೋ ಅವ್ರು ಎಲ್ಲಾರನ್ನು ಅವ್ರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸನು ಕೊಡಸ್ಬೇಕು ಅನ್ನೋದೊಂದು ಮನಸ್ನಾಗೈತಿ ಅದನ್ನೊಂದು ಮಾಡ್ಬೇಕು ನಾನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಮಾಡ್ಬೇಕು ನನಗೆ ಅದು ಒಂದು ಭಾಳ ಮನಸ್ನಾಗೈತಿ ನಮ್ಮ ಹಳ್ಳಿ ಒಳಗಂತು ಜಾಸ್ತಿ ಮಕ್ಕಳು ಶಾಲೆಗೆ ಹೋಗಲ್ಲ ಅವು ಹೇಳ್ತಿರ್ತೀನಿ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಏ ಏನು ಕೆಲ್ ಕೆಲ್ಸಕ್ಕೆ ಕರ್ಕಂಡು ಹೋಗ್ತಿರಲ್ಲ ಕರ್ಕಂಡು ಹೋಗ್ಬೇಡ್ರಿ ಒಳ್ಳೆಯ ಎಜುಕೇಷನ್ ಕೊಡಿಸ್ರಿ ಹಾಗೆ ಹೀಗೆ ಅಂತ ಅಂಗತಿ ಒಂದು ಮೂರು ಹುಡ್ರುನ್ನ ಕಳ್ಸೀನಿ ಅವರೆಲ್ಲ ಹೇಳ್ತಿದ್ರು ಈ ಹೆಣ್ಮಗಳು ಬಂದು ಹಿಂಗೆ ಹೇಳಿದ್ಳು ನನ್ನ ಮಕ್ಳು ನಾಲ್ಕು ಅಕ್ಷರ ಕಲಿಯಕ್ಕೆ ಅನುಕೂಲ ಆತು ಅಂತ ಅಂದರಲ್ಲ ಆಗ ನನಗೆ ಭಾಳ ಖುಷಿ ಅನ್ಸಿತ್ತು ನಾನೇನೋ ಒಂಥರ ಸಾಧನೆ ಮಾಡಿದ್ದೆ ಇದರಲ್ಲಿ ಇನ್ನೂ ಮಾಡ್ತೀನಿ ಇನ್ಮುಂದೆನೂ ಮಾಡ್ತೀನಿ ಮಾಡಬೇಕನ್ನೋದು ತಲೆಯಲ್ಲಿ ಐತೆ ನನಗೆ ಸಿಕ್ಕರೆ ಒಳ್ಳೆಯ ನನಗೆ ಮಾಡಬೇಕು ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ವೃದ್ಧರಿಗೆ ಅಂಗವಿಕಲರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕನ್ನೋದು ಒಂದು ಐತೆ ಗುರಿ ಆದರೆ ಆ ಭಗವಂತ ನನಗೆ ಒಂದು ಪ್ರೇರಣೆ ಕೊಡಬೇಕು ನನಗೆ ಅವ್ರಗೆ ಮಾಡಬೇಕು ಅನ್ನೋದೊಂದು ಅದು ಒಂದು ಭಾಳ ಮನಸ್ನಾಗೈತಿ ನಾನು ಜಾಸ್ತಿ ದುಡಿಯಬೇಕು ಇನ್ನೊಬ್ರಿಗೆ ಸಹಾಯ ಮಾಡಿ ಮಾಡಬೇಕು ನನ್ನ ಹೆಸ್ರು ಬರಲಿ ಅಂತೇನಲ್ಲ ಒಟ್ಟು ನನ್ನ ಮನಸ್ಸಿನಲ್ಲಿ ಅದು ಐತೆ ಮಾಡಿದಾಗ ಆ ಕೆಲಸ ಮಾಡಿದಾಗ ಅದರಷ್ಟು ತೃಪ್ತಿ ಇನ್ಯಾವುದ್ರಾಗೂ ಇಲ್ಲ ರೀ ಏನೇ ಮಾಡಿರಿ ನೀವು ಅದ್ರಾಗ ಭಾಳ ಖುಷಿ ಐತಿ ನನಿಗೆ ಮಾತ್ರ ತುಂಬ ತುಂಬ ಖುಷಿ ಅನ್ಸೈತಿ ನನಗೆ ಈ ಕೆಲಸ ಮಾಡೋಕ್ಕೆ ನಾನು ಮಾಡೇ ಮಾಡ್ತೆ ಅಂತ ಮನೆಯಾಗೂನು ಸಹ ಸಪೋರ್ಟ್ ಮಾಡವ್ರು ಜಾಸ್ತಿ ಜನ ಅದಾರ ಹಂಗಾಗಿ ನಾನು ಮಾಡ್ತೀನಿ ಇಷ್ಟೆಲ್ಲ ನಾನು ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗಳಾಗಿ ನಾನು ಇರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಹೆಣ್ಮಗ್ಳ್ ಏನೂ ಮಾಡಕ್ಕಾಗಲ್ಲ ಅಂದಾಗ ಹೆಣ್ಮಗ್ಳು ಎಲ್ಲನೂ ಮಾಡ್ಬೋದು ಎಲ್ಲನೂ ಬಲ್ಲವ್ಳು ಅಂತಂದು ಫಾರ್ ಎಕ್ಸಾಂಪಲ್ ನಾನು ನನಗೆಷ್ಟು ಹೆಮ್ಮೆಯಿಂದ ನಾನು ನನ್ನ ಕೈಲಿ ಏನೂ ಆಗಲ್ಲಂತ ಅನ್ಕೊಬಾರದು ಎಲ್ಲನೂ ಆಗುತ್ತೆ ಅಂತ